ಹೌದು ನಮಗೆ ಬಹಳಷ್ಟು ಮನೆಯಿಂದ ವೈಯಕ್ತಿಕವಾಗಿ ಬೆಂಬಲ ಸಿಗುತ್ತಿದೆ ನಾವು ಟ್ರಕ್ಕಿಂಗ್ ಮಾಡಬೇಕಾದರೆ ಮೊದಲು ಮನೆಯಲ್ಲಿ ನಮಗೆ ಸಹಾಯ ಸಿಕ್ಕರೆ ಅಥವಾ ಬೆಂಬಲ ಸಿಕ್ಕರೆ ಮಾತ್ರ ನಾವು ಹೋಗಲು ಸಾಧ್ಯ ಅಲ್ಲಿ ಕೆಲವೊಮ್ಮೆ ನಮ್ಮ ಪ್ರಾಣಗಳಿಗೂ ಅಪಾಯ ಉಂಟಾಗಬೋದು ಈ ಕಾರಣದಿಂದ ಮ ಬಹಳಷ್ಟು ಮನೆಗಳಲ್ಲಿ ತಮ್ಮ ಪ ತಮ್ಮ ಪೋಷಕರು ಮಕ್ಕಳನ್ನು ಟ್ರಕ್ ಕಳಿಸಲು ಹೆದರುತ್ತಾರೆ ಆದ್ರೆ ನಮ್ಮ ಮನೆಯಲ್ಲಿ ಒಂದು ನಂಬಿಕೆ ಇಟ್ಟು ಆಶೀರ್ವದಿಸಿ ಕಳಿಸುತ್ತಾರೆ ಯಾಕೆಂದರೆ ಏನಾದ್ರೂ ಹೊಸುವುದನ್ನು ನೋಡಲು ಮನಸ್ಸಿಗೆ ನೆಮ್ಮದಿಯನ್ನು ತಂದು ಕೊಡಲು ಆ ಕಾರಣ ನನ್ನ ಮನೆಯವರು ನನ್ನನ್ನು ಆಶೀರ್ವದಿಸಿ ಕಳಿಸುತ್ತಾರೆ ಇದು ನಮ್ಮಲ್ಲಿ ಬಹಳಷ್ಟು ಮುಖ್ಯ ಮನೆಯ ಬೆಂಬಲವಿಲ್ಲದೆ ಏನೂ ಮಾಡಲು ಸಾಧ್ಯವಿಲ್ಲ ನಾನು ಕೆಲಸ ಮಾಡುತ್ತಾ ಕೆಲವೊಮ್ಮೆ ಎರಡು ತಿಂಗಳಿಗೊಮ್ಮೆ ರಜವನ್ನು ಹಾಕಿ ನನ್ನ ರಜೆಗಳನ್ನು ಒಂದು ಸರಿ ಹಾಕಿ ಎರಡು ಮೂರು ದಿನಗಳ ಕಾಲ ಟ್ರಕ್ಕಿಂಗ್ ಹೋಗುತ್ತೇನೆ ಮತ್ತು ಅಲ್ಲಿ ವಿಶಾಲವಾದಂತಹ ಕಾಡುಗಳನ್ನು ನೋಡಲು ಬಯಸುತ್ತೇನೆ ಪ್ರಾಣಿ ಪಕ್ಷಿಗಳ ಜೊತೆ ವೈಯಕ್ತಿಕ ಸಂಬಂಧವನ್ನು ಇಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ಇವು ಬಹಳಷ್ಟು ಯೂಸ್ಫುಲ್ ಮತ್ತು ನೆಮ್ಮದಿಯನ್ನು ನೀಡುವಂತಹ ಕ್ಷಣಗಳು ಆ ಕ್ಷಣಗಳನ್ನು ಮರೆಯಲು ಸಾಧ್ಯವಿಲ್ಲ ಹಾಗಾಗಿ ಟ್ರಕ್ ಮಾಡುವುದು ಬಹಳಷ್ಟು ಹಿತ ನನ್ನ ವೃತ್ತಿ ಬದುಕನ್ನು ನಿರ್ವಹಿಸುತ್ತಾ ನಾನು ಸಮಯ ಸಿಕ್ಕಾಗ ಟ್ರಕ್ಕಿಂಗ್ ಹೋಗುತ್ತೇನೆ ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ನಾನು ಆಫೀಸಿನಲ್ಲಿ ಬರುವಂಥ ನನ್ನ ತಿಂಗಳಿನ ರಜೆಗಳನ್ನು ಹಾಗೇ ಉಳಿಸಿಕೊಂಡು ಒಮ್ಮೆಲೆ ಮೂರು ಅಥವಾ ನಾಲ್ಕು ತಿಂಗಳಿಗೊಮ್ಮೆ ರಜೆ ಹಾಕಿ ಟ್ರಕ್ ಹೋಗಲು ಬಯಸುತ್ತೇನೆ ಅದು ಬಹಳಷ್ಟು ಹಿತವಾಗಿರುತ್ತದೆ